ಹಲೋ ಡಾಕ್ಟರ್ ನಾನು ಮೊನ್ನೆ ಬಂದಿದ್ನಲ್ಲಾ ನಿಮ್ಮ ಕ್ಲಿನಿಕ್ಕಿಗೆ ಹಾಂ ಜ್ವರ ಬಂದಿತ್ತು ನನ್ನ ಆ ಟ್ಯಾಬ್ಲೆಟ್ ತಗೊಂಡಿದ್ದೆ ನಿಮ್ಮ ಫಾರ್ಮಸಿಯಲ್ಲೆ ಬಟ್ ಆದರೆ ನನಗೆ ನಿಮ್ಮ ಟ್ಯಾಬ್ಲೆಟ್ ವರ್ಕ್ ಆಗಲಿಲ್ಲ ಸೋ ನಿಮ್ಮ ಹತ್ತಿರ ಚೆಕ್ಅಪ್ಗಂತ ಬರ್ಬೇಕು ಜ್ವರ ಮತ್ತೆ ಹಾಂ ಜ್ವರ ಮತ್ತು ಮೈಕೈ ನೋವು ತಲೆ ನೋವು ಜಾಸ್ತಿ ಆಗಿದೆ ಹಾಂ ಟ್ಯಾಬ್ಲೆಟ್ ತಗೊಂಡಿದ್ವಿ ತಗೊಂಡಿದ್ದೀವಿ ಪ್ಯಾರಾಸಿಟಾಮಲ್ ಮತ್ತೆ ಪ್ಯಾರಾಸಿಟಾಮಾಲನ್ನ ನಾನು ತ್ರಿ ಡೇಸಿಂದ ತಗೋತಿದ್ದೀನಿ ಡೋಲೋ ಸಿಕ್ಸ್ ಫಿಫ್ಟಿನ ನಾನು ಟು ಡೇಸಿಂದ ತಗೊಳ್ತಾ ಇದ್ದೀನಿ ಹಾಂ ಅಂದರೆ ಒಂದು ದಿನ ಸ್ಕಿಪ್ ಆಯಿತು ದಟ್ಸ್ ವೈ ನಾನು ನಿಮ್ಮ ಚೆಕಪ್ಪಿಗೆ ಬರ ಬರ್ಬೇಕು ಅಂದ್ಕೊಂಡಿದ್ದೀನಿ ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸ್ ಹೇಳಿ ಹಾಂ ಇವಾಗಲೇ ಆಗಲ್ಲವಲ್ಲ ನೈಟ್ ಆಗಲ್ಲ ನಮ್ಮದು ವಿಲೇಜಲ್ಲಿರೋದು ಸೊ ದಟ್ಸ್ ವೈ ನಾನು ನಾಳೆ ಬರ್ಬೋದಾ ಹಾಂ ಓಕೆ ಓಕೆ ಮಧ್ಯಾಹ್ನ ಬೇರೆ ಅಪಾಯಿಂಟ್ಮೆಂಟ್ ಇದ್ಯಾ ಸೋ ಅಲ್ಲಿಗೆ ಹೋಗಬೇಕಾ ನಾನು ಬಿಫೋರ್ ಟು ಓ ಕಾಕ್ಗೇ ಬಂದು ಬಿಡ್ತೀನಿ ಹಾಂ ಓಕೆ ಓಕೆ ಡಾಕ್ಟರ್ ನಂಗೆ ಇವಾಗ ಸ್ವಲ್ಪ ಆಗ್ತಿಲ್ಲ ಸೋ ಅದಕ್ಕೋಸ್ಕರ ಯಾವುದಾದ್ರೂ ಬೇರೆ ಟ್ಯಾಬ್ಲೆಟ್ ಏನಾದ್ರೂ ಹೇಳ್ತೀರ

ಹಾಂ ತುಂಬ ಜ್ವರ ತಲೆ ನೋವು ಫುಲ್ ಜಾಸ್ತಿ ಆಗಿಬಿಟ್ಟಿದೆ ಹಾಂ ಸ್ಟೀಮನ್ನ ಹಾಂ ಓಕೆ ಡಾಕ್ಟರ್ ಓಕೆ ಓಕೆ

ಹಾಂ ಓಕೆ ಡಾಕ್ಟರ್ ಬೆಳಿಗ್ಗೆ ನಾ ನಿಮನ್ನು ಮೀಟ್ ಮಾಡ್ತೀನಿ ಡಾಕ್ಟರ್ ಸ್ವಾರಿ ಫಾರ್ ಡಿಸ್ಟರ್ಬಿಂಗ್ ಯುವರ್ ಟೈಮ್ ಓಕೆ ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ